ನಮಸ್ಕಾರ ಸ್ನೇಹಿತರೆ ಇದು ನನ್ನ ಒಂದು ಶಾಪಿಂಗ್ ಮತ್ತು ಆನ್ಲೈನ್ ಶಾಪಿಂಗ್ ಅನುಭವವನ್ನು ನಾನು ಹಂಚಿಕೊಳ್ಳುತ್ತೇನೆ ಈಗ ನಾವೆಲ್ಲ ನೋಡುವ ಹಾಗೆ ರಿಲಯನ್ಸ್ ಡಿಜಿಟಲ್ ಬಿಗ್ ಬಜಾರ್ ಅಥ್ವಾ ಬಿಗ್ ಬಾಸ್ಕೆಟ್ ಮತ್ತು ಮೋರ್ ಇವರಲ್ಲೇ ರಿಟೇಲ್ ಮತ್ತು ಆನ್ಲೈನಿಂಗ್ ನಾವು ಕೇಳಿರೋ ಹಾಗೆ ಇದರಲ್ಲಿ ನನ್ನ ಒಂದು ಅನುಭವ ಏನು ಅಂತಂದರೆ ರಿಲಯನ್ಸ್ ಡಿಜಿಟಲಲ್ಲಿ ನಾನು ಯಾವುದೇ ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡಿದರೆ ನನಗೆ ಅದಕ್ಕೆ ಅಧಿಕ ವಾಗಿ ಬೇಗವೂ ಸಿಗುತ್ತದೆ ಸಿಕ್ಕಿದ ನಂತರ ಕೆಲವೊಂದು ಪ್ರಾಡಕ್ಟ್ಗಳು ಅಥ್ವಾ ಪದಾರ್ಥಗಳು ಡ್ಯಾಮೇಜ್ ಆಗಿರುವಂಥದ್ದು ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಐಟಮ್ಸು ಇಮಿಡಿಯೇಟ್ ಆಗಿ ನನಗೆ ಅದನ್ನು ರಿಪ್ಲೇಸ್ಮೆಂಟ್ ದೊರಕುತ್ತದೆ ಅದೇ ರೀತಿಯಲ್ಲಿ ಬಿಗ್ ಬಜಾರಿಗೆ ನಾನು ಅದನ್ನು ಹೋಲಿಸಿದರೆ ನನಗೆ ಸಮಯವೂ ತುಂಬವೂ ಹಿಡಿಯುತ್ತದೆ ಆದರೆ ಆ ಗುಣಮಟ್ಟದಲ್ಲಿ ಆ ಮಟ್ಟಕ್ಕೆ ಮ್ಯಾಚ್ ಆಗೋದಿಲ್ಲ ರಿಲಯನ್ಸ್ ಒಂದಿಗೆ ಒಂದು ಉದಾಹರಣೆ ಏನು ಅಂದರೆ ನಾನೊಂದು ಶೂ ಅನ್ನು ಖರೀದಿಸಿದೆ ಕಳೆದ ತಿಂಗಳಿನಲ್ಲಿ ಆ ಶೂ ಕಲರ್ ನೋಡಲು ಬಣ್ಣವು ನಾನು ನಾನು ಬಯಸಿದಂಥ ಬಣ್ಣವಲ್ಲ ನಂತರ ಆ ಸೈಜು ನಾನು ಕೇಳಿದಂಥ ಸೈಜ್ ಅಲ್ಲ ನಂತರ ಇದನ್ನು ನಾನು ಮತ್ತೆ ಅವರಿಗೆ ರೀಪ್ಲೇಸ್ಮೆಂಟಿಗೆ ನಾನು ಅದನ್ನು ಕೇಳಿದಾಗ ಅವ್ರು ತೆಗೆದುಕೊಂಡದ್ದು ಹದಿನೈದು ದಿನಗಳ ಸಮಯ ಆ ಹದಿನೈದು ದಿನಗಳ ಸಮಯದಲ್ಲಿ ನನಗೆ ಕ್ಯಾಶ್ ಬ್ಯಾಕ್ ಆಗಲಿಲ್ಲ ಅವರು ನನಗೆ ಹಾಗೆ ಅದೇ ರೀತಿಯಲ್ಲಿ ನಾನು ಇದೆ ರೀತಿಯಾದಂಥ ಒಂದು ಶೂ ಅನುಭವವನ್ನು ರಿಲಯನ್ಸಲ್ಲಿ ನಾನು ತೆಗೆದಿದ್ದಾಗ ಇಮಿಡಿಯೇಟ್ ಆಗಿ ಅದರ ರಿಪ್ಲೇಸ್ಮೆಂಟ್ ಆಗಿತ್ತು ಕಾರಣವೇನು ಅಂತ ಅಂದರೆ ಆ ಶೂವಿನ ಬಣ್ಣವೂ ನಾನು ನಾನು ಕೋರಿದ್ದದ್ದೇ ಇತ್ತು ಅದರ ಸೈಜು ಅದೇ ಇತ್ತು ಬಟ್ ಅದರ ಆ ಲೇಸ್ ಎಂಬೋ ತುಂಬವೂ ಸ್ವಲ್ಪ ಚಿಕ್ಕದಾಗಿತ್ತು ಸೊ ಅದಕ್ಕಾಗಿ ನಾನು ಒಂದು ಎಕ್ಸ್ಟ್ರಾ ಲೇಸನ್ನು ಆರ್ಡರ್ ಮಾಡಿದೆ ಅದು ಕೂಡ ಇಮಿಡಿಯೇಟಾಗೆ ಬಂದಿತ್ತು ಈಗ ಬಿಸ್ ಬಿಗ್ ಬಾಸ್ಕೆಟ್ನಲ್ಲಿ ಪ್ರತಿವಾರ ಶುಕ್ರವಾರ ಮತ್ತು ಭಾನುವಾರ ನನ್ನ ಮನೆಗೆ ಮೀನು ಮತ್ತು ಹಣ್ಣು ತರಕಾರಿಗಳನ್ನು ಆರ್ಡರ್ ಮಾಡುತ್ತೇನೆ ಅದು ಪ್ರತಿ ದಿನವೂ ನಾನು ಆರ್ಡರ್ ಮಾಡಿ ಪ್ರತಿ ಸಾರಿ ನಾನು ಆರ್ಡರ್ ಮಾಡಿ ಹದಿನೈದು ನಿಮಿಷಗಳಲ್ಲಿ ನನ್ನ ಮನೆ ಬಾಗಿಲಿಗೆ ಸಿಗುತ್ತದೆ ಅದೇ ರೀತಿಯಲ್ಲಿ ಅವರು ನನಗೆ ಫ್ರೀ ಹೋಮ್ ಡೆಲಿವರಿ ಆಪ್ಷನನ್ನು ಕೊಡುತ್ತಾರೆ ಮತ್ತೆ ಯಾವುದೇ ಒಂದು ಪದಾರ್ಥವು ನನಗೆ ರಾಂಗ್ ಡೆಲಿವರಿ ಆಗುವುದಿಲ್ಲ ಮತ್ತೆ ಮೂರು ಸರ್ತಿ ನಾನು ಕಂಟಿನ್ಯೂ ಆಗಿ ಆರ್ಡರ್ ಮಾಡಿದರೆ ನನಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟನ್ನುಕೊಡುತ್ತಾರೆ ಅವರು ಮತ್ತೆ ಪೇಮೆಂಟ್ ಆಪ್ಷನ್ನಿನಲ್ಲಿ ನನಗೆ ಅದರಲ್ಲೂ ಹದ್ನೈದು ಪರ್ಸೆಂಟ್ ಶೇಕಡ ನನಗೆ ರಿಯಾಯಿತಿ ದೊರಕುತ್ತದೆ ಅದೇ ರೀತಿಯಲ್ಲಿ ನಮ್ಮ ನಾನು ಮೊದಲು ಖರೀದಿ ಮಾಡಿಸುತ್ತಿದ್ದ ಬೆಸ್ಟ್ ಶಾಪ್ ಎನ್ನುವ ಒಂದು ಲೋಕಲ್ ಆನ್ಲೈನ್ ಮಾರ್ಟಿನಲ್ಲಿ ಕಸ್ಟಮರ್ ಸಪೋರ್ಟ್ ಏನೋ ಚೆನ್ನಾಗಿದೆ ಬಟ್ ಆದರೆ ಅವರಿಗೆ ನಾನು ಕೊಡುತ್ತಿದ್ದಂಥ ಪೇಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಕಾರಣವೇನು ಅಂದರೆ ಈಗ ನನಗೆ ಈ ಆನ್ಲೈನಲ್ಲಿ ಆರ್ಡರ್ ಮಾಡಿ ಸಿಗುವಂಥ ಯಾವುದೇ ಒಂದು ಸೌಲಭ್ಯವೂ ಅವರಲ್ಲಿ ನನಗೆ ದೊರಕುತ್ತಿರಲಿಲ್ಲ ಜೊತೇಲಿ ನನಗೆ ಪಾಯಿಂಟ್ಸ್ ಎಂಬುವ ಒಂದು ಆಫರ್ ಅನ್ನು ಕೊಟ್ಟಿದ್ದರು ಆ ಪಾಯಿಂಟ್ಸ್ ಕ್ಲೇಮ್ ಆಗಲು ಹದಿನೈದು ದಿನದಿಂದ ಇಪ್ಪತ್ತು ದಿನಗಳ ಕಾಲ ತೆಗೆದುಕೊಳ್ಳುತ್ತಿತ್ತು ಆ ಹದಿನೈದರಿಂದ ಇಪ್ಪತ್ತು ಕಾಲಗಳಲ್ಲಿ ನನ್ನ ಕ್ಲೇಮ್ ಮಾಡಿರುವಂಥ ಪಾಯಿಂಟ್ಸ್ ಎಕ್ಸ್ಪೈರಿ ಆಗಿ ಬಿಡುತ್ತಿತ್ತು ಸೊ ಹಾಗಾಗಿ ನನಗೆ ಇದ್ಯಾವುದೇ ರೀತಿಯಲ್ಲಿ ಉಪಯೋಗವಾಗುತ್ತಿರಲಿಲ್ಲ ಸೊ ಈ ಒಂದು ಆಪ್ಷನ್ನಿಗೆ ಈಗ ಇರುವಂಥ ಆನ್ಲೈನ್ ಪದ್ಧತಿಯು ಅಥವಾ ಪ್ರೋಸೆಸ್ಸು ಜನರಿಗೆ ಮತ್ತು ನನಗೆ ಅಧಿಕೃತವಾಗಿ ಉಪಯೋಗವಾಗುತ್ತಿದೆ ಸೊ ಹಾಗಾಗಿ ಸ್ನೇಹಿತರುಗಳೇ ನಾನು ನಿಮಗೆ ಸಲಹೆ ಮಾಡುವುದು ಏನು ಅಂತಂದರೆ ನನ್ನ ಈ ರಿಲಯನ್ಸ್ ಡಿಜಿಟಲ್ ಬಿಗ್ ಬಜಾರ್ ಮತ್ತು ಬಿಗ್ ಬಾಸ್ಕೆಟ್ ಆನ್ಲೈನ್ ಅನುಭವವನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಖಂಡಿತ ನೀವು ಇದನ್ನು ಪ್ರಯತ್ನ ಪ್ರಯತ್ನ ಪ್ರಯತ್ನಿಸಿ ಮೋರ್ ಎಂಬುವ ಒಂದು ಆನ್ಲೈನ್ ಮಾರ್ಕೆಟ್ನಲ್ಲಿ ಹೊಸದಾಗಿ ನಾನು ಈಗ ಆರ್ಡರ್ ಮಾಡುತ್ತಿರುವಂಥ ಫುಡ್ಸ್ ಅಥವಾ ಫಾಸ್ಟ್ ಫುಡ್ ಇಮಿಡಿಯೇಟ್ ಆಗಿ ನನಗೆ ಡೆಲಿವರಿ ಆಗುತ್ತಿದೆ ಮೂವತ್ತು ನಿಮಿಷಗಳ ಒಳಗೆ ಪ್ಲಸ್ ಅವರಲ್ಲಿ ಯಾವುದೇ ಒಂದು ಡೆಲಿವರಿ ಚಾರ್ಜಸ್ ಇಲ್ಲ ಕೊಡುತ್ತಿರುವಂಥ ಪ್ರಾಡಕ್ಟ್ಸ್ ಫ್ರೆಶ್ ಆಗಿದೆ ಅದಕ್ಕೆ ಮಾಡುತ್ತಿರುವಂಥ ಪ್ಯಾಕಿಂಗ್ ಸ್ಟ್ರಾಂಗ್ ಆಗಿದೆ ಸ್ಪೆಷಲಿ ನಾನು ಆರ್ಡರ್ ಮಾಡುವಂಥ ಈ ಫಾಸ್ಟ್ ಫುಡ್ನಲ್ಲಿ ಗೋಬಿ ಮಂಚೂರಿ ಅಥವಾ ಚಿಕನ್ ಸೊ ಫ್ರೆಶ್ನೆಸ್ ಮತ್ತೆ ಹೀಟ್ ಹಾಗೆ ಇದೆ ಫಾಯಿಲ್ ಪೇಪರ್ ಅವ್ರು ಯೂಸ್ ಮಾಡುತ್ತಿರುವುದು ದಿ ಬೆಸ್ಟ್ ಫಾಯಿಲ್ ಪೇಪರ್ ಕ್ವಾಲಿಟಿಯನ್ನು ನನಗನಿಸುತ್ತಿದೆ ಏಕೆ ಅಂತ ಅಂದರೆ ಬೇರೆ ಯಾರೋ ಆರ್ಡರ್ ಮಾಡಿರುವಂಥದ್ದರಲ್ಲಿ ಲೀಕ್ ಆಗುವುದು ಅಥವಾ ಪೇಪರ್ ಶೇಕಾಗಿ ನನ್ನ ನಾನು ಆರ್ಡರ್ ಮಾಡಿದಂಥ ಫುಡ್ಡಿಗೆ ಅಂಟಿಕೊಳ್ಳುವುದು ಸೊ ತಿನ್ನುವ ಟೇಸ್ಟ್ ಫ್ಲೇವರ್ ರುಚಿಯಲ್ಲಿ ಆಗುತ್ತಿತ್ತು ಇದರಲ್ಲಿ ಆ ರೀತಿಯಲ್ಲಿ ಯಾವುದೇ ಒಂದು ಅನುಭವ ನನಗೆ ಈವರೆಗೂ ಈ ಮೂರು ವರ್ಷದಲ್ಲಿ ಕಂಡು ಬರುತ್ತಿಲ್ಲ ಸೊ ಹಾಗಾಗಿ ಇದನ್ನು ನೀವು ಫುಡ್ಡಿಗಾಗಿ ನೀವು ಆಯ್ಕೆ ಮಾಡಬಹುದು ಮೋರ್ ಎಂಬುವ ಒಂದು ಧನ್ಯವಾದಗಳು ಸ್ನೇಹಿತರೆ